ಹಲೋ ಹಾಂ ಗೀತಾಂಜಲಿ ಅವ್ರೇನ್ರೀ ನೀವು ನಾವು ಸ್ವಲ್ಪ ಬಟ್ಟೆಗೆ ಬರಾಕತ್ತೀವಿ ರೀ ಅರ್ವೆ ಬೇಕಾಗಿತ್ತು ನಮ್ಗೆ ನೋಡಿರಿ ನಮ್ಗೆ ತಾ ಮಕ್ಕಳಿಗೆ ನಮ್ಗೆ ಅರ್ವೆ ಬೇಕಾಗೈತಿ ನೀವೆಲ್ಲ ಒಂದು ಸ್ವಲ್ಪ ಕಡ್ಮೆ ರೇಟ್ ಮಾಡಿ ಕೊಡ್ತೇನೆ ಅಂದರೆ ನಾವು ಬರ್ತೇವೆ ಹ್ಞೂ ನೋಡಿ ಕೊಡ್ಬೇಕು ರೀ ಚೊಲೋ ಅರ್ವೆ ಕೊಡಬೇಕು ಮತ್ತು ಸಾದಾ ಅರ್ವೆ ತಗೊಣಂಗೆ ಇಲ್ಲ ಅವು ಎಲ್ಲ ಚೊಲೋ ಕ್ವಾಲ್ಟಿ ಇರ್ಬೇಕು ಚೊಲೋ ಇರ್ಬೇಕು ಅರ್ವೆ ಎಲ್ಲ ನಿಮ್ಮ ಅಂಗಡಿ ಒಳಗೆ ನಾವು ತೊಗೋತಿರ್ತೀವಿ ಅವಾಗವಾಗ ಬರ್ತಿರ್ತೀವಿ ಈಗ ನಾವು ಬರ್ಬೇಕು ಹ್ಞೂ ಬರ್ತೇವೆ ನೋಡಿರಿ ಹಾಂ ಮತ್ತು ಸ್ವಲ್ಪ ಕಡ್ಮೆ ರೇಟ್ ಮಾಡಿ ಹಾಕಿರಿ ಹ್ಞೂ ಹ್ಞೂ ಒಂದು ಎರಡು ಹ್ಞೂ ಹ್ಞೂ ಹಾಂ ಹ್ಞೂ ತೊಗೊಳ್ರಿ ನಮಗೆ ಒಂದು ಎಷ್ಟು ಮಕ್ಳಿಗೆ ಗಂಡು ಹುಡುಗರ್ಗೆ ಅರ್ವೆ ಐತೆನ್ರೀ ಒಂದು ಜುಬ್ಬಾ ಗಿಬ್ಬಾ ಎಲ್ಲ ಐತ್ರಿ ಹ್ಞೂ ಮತ್ತು ಒಂದು ಟ ಟೀ ಶರ್ಟು ಪ್ಯಾಂಟು ಅವು ಬೇಕು ರೀ ಹ್ಞೂ ನಮ್ಮ ಹುಡುಗಿಗೆ ಘಾಗ್ರಾ ಬೇಕಾಗಿತ್ತು ರೀ ಆಕೆಗೆ ಚೂಡಿದಾರ ಘಾಗ್ರಾ ಹ್ಞೂ ನೀವು ಎಲ್ಲ ಸ್ವಲ್ಪ ನೋಡಿ ಹೋಲ್ಸೇಲ್ ರೇಟ್ ಮಾಡಿ ಹಾಕಿರಿ ಹ್ಞೂ ಹ್ಞೂ ಮತ್ತು ಇದು ರೀ ನಾವು ಇದು ರೇಷ್ಮೆ ಸೀರೆ ಇದಾವನ್ರೀ ಯಾಕೆ ಅವ್ರೇ ನೋಡಿ ಕೊಡಿರಿ ಕಡ್ಮೆ ಮಾಡಿ ಹ್ಞೂ ಒಂದು ಹತ್ತು ಸಾವಿರ ರೂಪಾಯಿ ಮಾಲು ಆಗತ್ ರೀ ನಾವು ತಕ್ಕೊಂಡಾಗ್ ಆಗತ್ ರೀ ಅಂದ್ರೆ ನೀವು ನೋಡಿ ಹಾಕಬೇಕು ಹೋಲ್ಸೇಲ್ ಮಾಡಿ

ಹ್ಞೂ ಇಡ್ತೇವೆ ನೋಡಿರಿ